ಕ್ರಿಕೆಟಲ್ಲಿ ನನಗೆ ಗಂಗೂಲಿ ಸಚಿನ್ ತೆಂಡೂಲ್ಕರ್ ರಾಹುಲ್ ಡ್ರಾವಿಡ್ ಎಲ್ಲ ವ ಮೊದಲು ಇದ್ದರು ಅವರು ಇವಾಗಿಲ್ಲ ಆದರೆ ಇವಾಗ ಹರ್ಭಜನ್ ಸಿಂಗು ವಿರಾಟ್ ಕೊಹ್ಲಿ ಎಲ್ಲ ಇದ್ದಾರೆ ಅವರೂ ಈವಾಗ ವಲ್ಡ್ ಕಪ್ ನಮಗೋಸ್ಕರನೇ ಬರ್ತಾರೆ ಇರ್ತಾರೆ ಅಂತ ಬರತ್ತೇಂತ ಹೋಪ್ಸ್ ಇಟ್ಕೊಂಡಿದ್ದೀವಿ ನಾವೆಲ್ಲ ಎಲ್ಲರೂ ಅದೇ ಇದು ಇದ್ದಿದ್ರಲ್ಲೇ ಇದ್ದಾರೆ ಆದರೆ ಇವಾಗ ಎಲ್ಲ ವ ಇವೆಲ್ಲವೂ ಇದೆ ಖೋಖೋ ಬೇರೆ ಕ್ರಿಕೆಟ್ ಕ್ರೀಡೆಗೆ ಕ್ರೀಡೆಗಳು ಖೋಖೋ ವೆಯ್ಟ್ ಲಿಫ್ಟಿಂಗ್ ಒಲಂಪಿಕ್ಸಲ್ಲಿ ಎಲ್ಲ ಇದರಲ್ಲಿ ನಮ್ಮ ಭಾರತಕ್ಕೆ ಬರಬೇಕು ಮೊದಲೆಲ್ಲ ಇಪ್ಪತ್ತು ಮೂವತ್ತು ಗೋಲ್ಡ್ ಇದು ಬರ್ತಾಯಿತ್ತು ಸಿಲ್ವರೀದು ಬರ್ತಾಯಿತ್ತು ಇವಾಗ್ಲೂನೂ ಆ ಸರ್ತಿ ಈ ಸರ್ತಿಯೂ ಅಷ್ಟೆ ಹಂಗೆ ಬರಬೇಕು ಅಂತ ಆಸೆ ಪಡ್ತಾಯಿದ್ದೀವಿ ವಲ್ಡ್ ಕಪ್ಪೂ ನಮಗೆ ಬರಬೇಕು ಅಂತ ಈ ಆಸೆ ಪಡ್ತಾಯಿದ್ದೀವಿ ವೆಯ್ಟ್ ಲೈಫಿಂಗಲ್ಲೀ ಎಲ್ಲ ಇದ್ರಲ್ಲಿಯೂ ನಮ್ಮ ಇದಿರ್ಗೆ ನಮ್ಮವ್ರಿಗೆ ಬರಬೇಕು ಒಂದೊಂದು ಸರ್ತಿ ಹೋದ್ರೆ ಇಪ್ಪತ್ತು ಮೂವತ್ತು ಗೋಲ್ಡು ಸಿಲ್ವರ್ ಕಾಯನ್ ಇದೂ ಮೆಡಲ್ಸು ಭಾರತದವ್ರು ತೋಕಾ ಈ ಬರಬೇಕು ತ್ ಬರ್ಬೇಕು ಇಂಡಿಯಾಗೆ ಅಂತ ಯೋಚ್ಸಿ ಈಸೆ ಆಸೆ ಪಡ್ತಾಯಿದ್ದೀನಿ ಅಷ್ಟೆ